ಹಾಂ ಹಲೋ ಹೌದು ರೀ ಹೌದು ಹ್ಞೂ ಹ್ಞೂ ನೀವು ಹೌದು ರೀ ಹೌದು ನೀವು ಯಾರು ರೀ ಹ್ಞೂ ರೀ ಹ್ಞೂ ರೀ ಹಾಂ ಏನೇನು ಬೇಕು ರೀ ಹೇಳಿ ರೀ ನಾವು ಆರ್ಡ್ರ್ ಕೊಟ್ಬಿಡಿ ರೀ ನಾವೆಲ್ಲ ತೊಗೊಂಬಂದು ನಿಮ್ಮ ಮನೆಗೆ ಕೊಡ್ತೀವಿ ಹಾಂ ಎಷ್ಟು ಕಿಂಟಾಲ್ ಬೇಕು ರೀ ಅಯ್ ನಾವು ನೀವು ಕ್ವಿಂಟಾಲ್ ಆರ್ಡ್ರ್ ಮಾಡ್ತೀನಂದ್ರೆ ನೀವು ಕೆಜಿ ಆರ್ಡ್ರ್ ಮಾಡ್ತೀರಲ್ಲ ರಿ

ಹ್ಞೂ ಮತ್ತೇನು ಬೇಕು ರೀ

ಹ್ಞೂ ಇದವೆ ರೀ ಹಾಂ ನಮಗೆ ಮೈಸೂರ್ ಸ್ಯಾಂಡಲ್ ಸೋಪ್ ಐತಿ ಸಂತೂರ್ ಐತಿ ಲೈಫ್ಬಾಯ್ ಐತಿ ನಿಮಿಗೆ ಯಾವ್ದು ಬೇಕು ಹೇಳಿ ರೀ ಅದನ್ನು ನಾವು ಕಳಸ್ತೀವಿ

ಹ್ಞೂ ಇದಾವೆ ರೀ ಕೋಲ್ಗೇಟ್ ಐತೆ ಆಮೇಲೆ ಇನ್ನೂ ಬೇರೆ ಬೇರೆ ಅವೆಲ್ಲ ಇದಾವೆ ರೀ ನಿಮ್ಗೆ ಯಾವ್ದು ಬೇಕು ರೀ ಕೋಲ್ಗೇಟ್ ಇರಲಾ ರೀ ಆಯ್ತು ರಿ ಅಷ್ಟೇ ಮಾಡಣ ಹ್ಞೂ ಹ್ಞೂ ಹ್ಞೂ ಹ್ಞೂ ರೀ ಮತ್ತೇನು ಬೇಕು ರೀ ಯಾವ್ಯಾವು ಬೇಕು ರೀ ಬಿಸ್ಕೆಟು ಮಾರಿಗೋಲ್ಡಾ ಹಾಂ ಹಾಂ ಮತ್ತು ಬೇರೆ ವೆರೈಟಿ ಹ್ಞೂ ಹ್ಞೂ ಇದು ಒಂದು ನಾಲ್ಕ್ನೂರು ರೂಪಾಯಿ ಆಗ್ಬೋದು ನೋಡಿರಿ ಹ್ಞೂ ಹ್ಞೂ ಹ್ಞೂ ಆಯ್ತು ತಗಳ್ಳಿ ರೀ ಆಯ್ತು ಹ್ಞೂ ಹ್ಞೂ ಹ್ಞೂ ಆಯ್ತು ಸರಿ

ಓ ನೀವು ಯಾರಾದರೂ ಒಬ್ರನ್ನ ಕಳ್ಸಿ ಬಿಡಿ ಇವಾಗ ಕಳಿಸ್ತೀನಂತೆ ನಾನು ತೂಗಿಟ್ಟಿರ್ತೀವಿ ಏಳು ಗಂಟೆ ಹಂಗೆ ಬಂದು ಬಿಡ್ರಿ ಕೊಟ್ಟು ಕಳ್ಸ್ತೀನಿ

ಆಯ್ತು ಹಾಂ ಇಟ್ಟುಬಿಡ್ರಿ ಆಯ್ತು ಇಡಿರಿ